ನಮ್ಮ ಭಾಗದ ಎಮ್ ಎಲ್ ಎ ಹೇಳಿದರೆ ಸುರೇಶ್ ಗುರ್ಮಿ ಗ್ರಾಮ ಪಂಚಾಯ್ತಿ ಅಧ್ಯಕ್ಷರು ಶಶಿಕಲಾ ಅಂತ ಶಶಿಕಲಾ ಮೇಡಮ್ ಅಂತ ಅವರು ಇತ್ತೀಚಿಗೆ ಜಾನ್ ಆಗಿದ್ದು ಒಂದು ಆರು ತಿಂಗಳಾಯ್ತಷ್ಟೆ ಇದಕ್ಕಿಂತ ಮೊದಲು ರವಿ ಶೆಟ್ಟಿ ಅಂಥೇಳಿ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿ ನಮ್ಮ ಏರಿಯಾದಲ್ಲೆಲ್ಲ ರಸ್ತೆ ಬದಿಯ ಚರಂಡಿಗಳನ್ನೆಲ್ಲ ದುರಸ್ತಿ ಮಾಡಿ ಈ ಸಲ ಎಷ್ಟು ಮಳೆ ಬಂದರೂ ಸಹ ನಮ್ಮ ದ ನಮ್ಮ ಭಾಗದ ಜನರಿಗೆ ಏನು ತೊಂದರೆ ಆಗಲಿಲ್ಲ ನೀರು ಸರಾಗವಾಗಿ ಹೋಗ್ತಿತ್ತು ಮುಂಚೆಲ್ಲ ಹಾಗೆಲ್ಲ ಮಾಡ್ತಿರಲಿಲ್ಲ ಈಗ ಮಾಡಿದ್ದಾರೆ ಮತ್ತು ನಮ್ಮ ರೋಡ್ ಸೈಡಲ್ಲೆಲ್ಲ ಈಗ ಹೊಸದಾಗಿ ಸೋಲಾರ್ ಲೈಟ್ ಎಲ್ಲ ಅಳವಡಿಸಿದ್ದಾರೆ ಮತ್ತು ಕಸ ಕಡ್ಡಿಗಳನ್ನು ಕೊಂಡಾಗಲೂ ವಾರಕ್ಕೆ ಎರಡು ಸಲ ಗಾಡಿ ಸಹ ಬರ್ತದೆ ಕೊಂಡೋಗ್ತಾರೆ ಮತ್ತು ನಮ್ಮ ಪಕ್ಕದಲ್ಲಿ ಒಂದು ಬೆಳಂದಿಕೆರೆ ಅಂಥೇಳಿ ಇತ್ತು ಅದರಲ್ಲೆಲ್ಲ ಇದ್ದ ಹೋಟೆಲ್ಗಳ ನೀರುಗಳೆಲ್ಲ ಬಂದು ಶೇಖರವಾಗಿ ನಮಗೆ ವಾಸನೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಎಲ್ಲ ಆಗ್ತಿರಲಿಲ್ಲ ಅದನ್ನು ಎಷ್ಟೋ ವರ್ಷದ ಆ ಕೆಲಸವನ್ನು ಹೋದ ವರ್ಷ ಒಳ್ಳೆಯದಾಗಿ ಮಾಡಿ ಅದನ್ನೆಲ್ಲ ಅದಕ್ಕೆ ತಕ್ಕ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗಾಗಿ ನಮಗೀಗ ಅಲ್ಲಿಯೂ ಸ್ವಲ್ಪ ಪರಿಸರ ಸ್ವಲ್ಪ ಒಳ್ಳೆದಾಗಿದೆ ಅಲ್ಲಿಯದ್ದು ಮತ್ತು ಈಗ ಈಗಿನ ಅಧ್ಯಕ್ಷರು ಹೇಳಿದರೆ ಶಶಿಕಲ ಮೇಡಮ್ ಇತ್ತೀಚೆಗೆ ಸೇರಿಕೊಂಡಿದ್ದು ಮತ್ತು ನಾವು ಮಾತುಕತೆ ನಡೆಸಿದ್ದೇವೆ ಅವರ ಹತ್ರ ನಾನು ಇದು ಸಂಜೀವಿನಿ ಗ್ರೂಪಲ್ಲಿರುವುದ್ರಿಂದ ಅದು ಸಂಜೀವಿನಿ ಗ್ರೂಪು ನಮ್ಮ ಪಂಚಾಯಿತಿಗೆ ಅಳವಟ್ಟಿದೀ ಅಳವಡಿಸಿದ್ದೀವಿ ಅದು ಅದರಲ್ಲಿ ಇರುವುದರಿಂದ ನಾವು ಪ್ರತಿ ಸಲವೂ ಅವರನ್ನು ಮೀಟಿಂಗಿಗೆ ಕರಿಲೇ ಬೇಕಾಗ್ತದೆ ಪಂಚಾಯ್ತಿ ವತಿಯಿಂದ ಇರುವುದರಿಂದ ಹಾಗಾಗಿ ಇನ್ನೂ ಅವರ ಕೆಲಸ ಏನಂತ ಹೇಳಿ ನೋಡಬೇಕು